ಹೇಳಿರಿ ಕಾಲ್ ಮಾಡಿದ್ರಲ್ಲಾ ನೀವೇ ಹಲೋ ಹಾಂ ತರಕಾರಿ ಅಂಗಡಿ ತರಕಾರಿ ಅಂಗಡಿ ಹೇಳಿರಿ ಏನು ಬೇಕಿತ್ತು

ಏನೇನು ಬೇಕು ಹೇಳಿರಿ ಮ್ಯಾಮ್ ಹೇಳಿರಿ ಹೇಳಿರಿ ಏನು ಬೇಕು

ಅದು ರೀ ಉಳ್ಳಾಗಡ್ಡೆ ಇತ್ತು ಉಳ್ಳಾಗಡ್ಡೆ ಮೂವತ್ತು ಮೂವತ್ತು ರೂಪಾಯಿ ಕೆ ಜಿ ಐತೆ ರೀ ಟೊಮಟೊ ಟೊಮಟೊ ಮೂವತ್ತು ರೂಪಾಯಿ ಕೆ ಜಿ ಐತಿ ನಿಮ್ಗೆ ಏನು ಬೇಕು ಲಿಸ್ಟ್ ಮಾಡಿ ಕೊಡಿರಿ ಹಾಂ ನೀವು ಬ ನೀವು ನೀವು ಬಂದು ತೊಗೊಂಡೋಗ್ಬೇಕು ರೀ ಅಂಗ್ಡಿಗೆ ಬರಬೇಕು ಹಾಂ ಹಿಂಗೆ ರೀ ರೇಟ್ ಅಂತೂ ಇಷ್ಟೇ ಇರ್ತದೆ ಮೂವತ್ತು ರೂಪಾಯಿನೂ ಇರ್ತದೆ ನಲ್ವತ್ತೂ ಇರ್ತದೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಈ ತರ್ ತರ್ಕ್ ಕಾಯಿಪಲ್ಲೆ ಜಾಸ್ತಿ ಆಗಿದಲ್ರೀ ಇವಾಗ ರೇಟ್ ಜಾಸ್ತಿ ಆಗೈತಿ ಅದಕ್ಕೆ ಅಂತೇಳಿ ಮತ್ತು ಕಾಯಿ ಪ ಇವು ಬೇರೆ ಬೇರೆ ತರಕಾರಿನೂ ನಾನು ನಿಮ್ಗೆ ಎಂಬತ್ತು ರೂಪಾಯಿ ಕೆ ಜಿ ಐತಿ ಅಂದ್ರೆ ಪಾವು ಕೆ ಜಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆ ಜಿ ಹ್ಞೂ ಇಲ್ಲ ತ ಹಾಂ ತಂದು ಕೊಡ್ತೀವಿ ಫಂಕ್ಷನ್ ಇದ್ರೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತು ಅಂದ್ರೆ ನಿಮಗೆ ನಾವು ತಂದು ಕೊಡು ತಗೊಂಬಂದು ಕೊಡ್ತೀವಿ ನಿಮ್ಗೆ ನಿಮ್ಮಲ್ಲೇ ಬಂದು ತೊಗೊಂಬಂದು ಕೊಡ್ತೀವಿ ನಾವು ರೇಟ್ ನೋಡೋಣಂತೆ ನಿಮ್ಗೆ ಸ್ವಲ್ಪ ನೋಡಿ ರೀಸ್ನೇಬಲ್ ಮಾಡಿ ರೇಟ್ ರೀಸ್ನೇಬಲ್ ಮಾಡಿ ನೋಡಿ ಹೇಳ್ತೀವಿ ನಾವು ಇಲ್ಲ ರೀ ಟೊಮೆಟೊ ಅಂದ್ರೆ ಫಸ್ಟ್ ಕ್ವಾಲಿಟಿ ಇರ್ತವೆ ಹೀಗಾಗಿ ನಮ್ಮ ನಮ್ಮಲ್ಲಿ ಒಂದು ಐದು ರೂಪಾಯಿ ನಿಮಗೆ ಬೇಕಂದ್ರೆ ಕಡಿಮೆ ಮಾಡಿ ಕೊಡ್ಬೋದು ಅಷ್ಟೇ ಕ್ವಾಂಟಿಟಿ ಎಷ್ಟು ಬೇಕಾಗಿತ್ತು ರೀ ನಿಮಗೆ ಹಾಂ ಹೌದಾ ಇಲ್ಲ ಭಾಳ ಅಂದ್ರೆ ನಿಮಗೆ ಹಾಂ ಹಾಂ ಇಲ್ಲ ಇಲ್ಲ ಇಲ್ಲ ನೀವು ಹೇಳಿರಿ ಲಿಸ್ಟ್ ಮಾಡಿ ಕಳಿಸ್ರಿ ಲಿಸ್ಟ್ ಮಾಡಿ ಕಳ್ಸಿದ್ರೆ ನಾವು ನಿಮಗೆ ರೇಟು ಅದನ್ನೆಲ್ಲ ಹಚ್ಚಿ ನಾನು ನಿಮಗೆ ಕಳ್ಸಿ ಕೊಡ್ತೀನಿ ಆಲೂಗಡ್ದೆನೂ ಐತೆ ರೀ ಅದು ನಲ್ವತ್ತು ರೂಪಾಯಿ ಕೆ ಜಿ ಐತೆ ಹ್ಞೂ ಓಕೆ ಓಕೆ ಒಂದು ಐದು ಐದು ರೂಪಾಯಿ ಇದನ್ನು ಮಾಡಿ ಮಾಡೋಣಂತೆ ತೊಗೋ ರೀ ಮೇಡಮ್ ಹಾಂ ನಿಮ್ಮ ಅಡ್ರಸ್ ಕಳಿಸ್ರಿ ಹಾಂ ಪೇ ಗೂಗಲ್ಪೇ ಮಾಡಿರಿ ನಾವು ಕೊಟ್ಟು ಕಳಿಸ್ತೀವಿ ಹ್ಞೂ ಓಕೆ ಓಕೆ ಸರಿ ಮ್ಯಾಮ್ ಸರಿ ಸರಿ ಹಾಂ ಓಕೆ ಓಕೆ